ನಮ್ಮ ಊರಿನಲ್ಲಿ ಹತ್ತನೇ ತರಗತಿಯ ನಂತರ ತುಂಬ ಶೈಕ್ಷಣಿಕ ಆದ್ಯತೆಗಳಿವೆ ಅವೇನೆಂದರೆ ಮೊದಲನೇದಾಗಿ ಹತ್ತನೇ ತರಗತಿಯ ನಂತರ ಎಲ್ಲರೂ ಯೋಚನೆ ಮಾಡುವುದು ಪಿ ಯು ಸಿ ಪಿ ಯು ಸಿ ಹೋಗಬಹುದು ಪಿ ಯು ಸಿಯಲ್ಲಿ ಹೋಗುತ್ತೇವೆ ಅದರಲ್ಲಿ ಮೂರು ವಿಧದ ವಿಧವಾದ ಕೋರ್ಸ್ಗಳಿವೆ ಒಂದು ಆರ್ಟ್ಸ್ ಎರಡು ಸೈನ್ಸ್ ಮೂರು ಕಾಮರ್ಸ್ ಇವುಗಳಲ್ಲಿ ಯಾವುದನ್ನಾದರೂ ತೆಗೆದುಕೊಳ್ಳಬಹುದು ಆರ್ಟ್ಸ್ಗೆ ಹೋಗುತ್ತೇವೆಂದರೆ ನಾವು ಎಲ್ಲ ಥರದ ಇತಿಹಾಸಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಇತಿಹಾಸದ ಬಗ್ಗೆ ತಿಳಿದುಕೊಂಡಾಗ ನಾವು ಯಾವುದಕ್ಕೆ ಅದನ್ನು ಉಪಯೋಗಿಸಿಕೊಳ್ಳಬೇಕು ಮುಂದೆ ಬರುವ ಕಾಂಪಿಟಿಟಿವ್ ಎಕ್ಸಾಮ್ಗಳಿಗೆ ಐ ಎ ಎಸ್ ಐ ಪಿ ಎಸ್ ಪಿ ಎಸ್ ಐ ಈ ತರ ಹಲವಾರು ಎಕ್ಸಾಮ್ ಪರೀಕ್ಷೆಗಳಲ್ಲಿ ನಾವು ಭಾಗವಹಿಸಬಹುದು ಎರಡನೆಯದು ಸೈನ್ಸ್ ಸೈನ್ಸ್ಗೆ ಹೋದರೆ ನಾವು ಇಂಜಿನಿಯರ್ಗಳಾಗಬಹುದು ವೈದ್ಯಕೀಯ ವೃತ್ತಿಯಲ್ಲಿ ಮುಂದುವರೆಯಬಹುದು ಹೀಗೆ ಸೈನ್ಸ್ನಲ್ಲಿ ಓದಿದವರಿಗೆ ಎಲ್ಲ ತರಹದ ಅವಕಾಶಗಳು ಸಿಗುತ್ತವೆ ಅವರು ಕಾಂಪಿಟಿಟಿವ್ ಎಕ್ಸಾಮ್ಸ್ನಲ್ಲೂ ಭಾಗವಹಿಸಬಹುದು ಅಥವಾ ಇಂಜಿನಿಯರಿಂಗ್ ಡಾಕ್ಟರ್ಗಳಾದ್ರು ಆಗಬಹುದು ಮುಂದೆ ಮೂರನೆಯದು ಕಾಮರ್ಸ್ ಸೆಕ್ಷನ್ ಕಾಮರ್ಸ್ ಸೆಕ್ಷನ್ ತೆಗೆದುಕೊಂಡರೆ ನಾವು ಬ್ಯಾಂಕ್ಗಳಲ್ಲಿ ಜಾಬ್ ಮಾಡಬಹುದು ಅಥವಾ ಸಿ ಎಯನ್ನು ಮಾಡಬಹುದು ಇಲ್ಲವಾದರೆ ಹತ್ತನೇ ತರಗತಿಯ ಮೇಲೆ ಡಿಪ್ಲೋವ ಡಿಪ್ಲೋಮಾ ಒಂದು ತೆಗೆದುಕೊಳ್ಳಬಹುದು ಡಿಪ್ಲೋಮಾದಲ್ಲಿ ಹಲವು ಕೋರ್ಸ್ಗಳಿವೆ ಅದರಲ್ಲಿ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದನ್ನು ನಾವು ತೆಗೆದುಕೊಳ್ಳಬಹುದು ಅಥವಾ ಬೇಡಪ್ಪ ನಮಗೆ ಪಿ ಯು ಸಿನು ಬೇಡ ಡಿಪ್ಲೋಮನೂ ಬೇಡ ಎಂದರೆ ಅದನ್ನು ಬಿಟ್ಟು ಬೇರೆ ಅವಕಾಶಗಳು ತುಂಬ ನಮಗೆ ಸಿಗುತ್ತವೆ ಮೊದಲನೇದಾಗಿ ಫ್ಯಾಷನ್ ಡಿಸೈನಿಂಗ್ ಆಟ್ ಪೇಂಟಿಂಗ್ ನೃತ್ಯ ಸಿಂಗಿಂಗ್ ಹೀಗೆ ಅನೇಕ ತರಹವಾದ ತರಗತಿಗಳನ್ನು ನಾವು ತೆಗೆದುಕೊಳ್ಳಬಹುದು ಅದು ನಿಮ್ಮ ಒಂದು ವೈಯಕ್ತಿಕ ಆಸಕ್ತಿಗಳ ಮೇಲೆ ನಿರ್ಧಾರವಾಗುತ್ತದೆ ಯಾವುದರಲ್ಲಿ ನಮಗೆ ಆಸಕ್ತಿ ಇದೆಯೋ ಅದನ್ನು ನಾವು ತೆಗೆದುಕೊಳ್ಳುವುದು ಉತ್ತಮ